ನಮಗೆ ದಿನಾಂಕ ನವಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಬೆಳಿಗ್ಗೆ ಸುಮಾರು ಐದು ಗಂಟೆಯ ಅಷ್ಟೊತ್ತಿಗೆ ಒಂದು ಕ್ಯಾಬನ್ನು ಕಳಿಸಿಕೊಡಿ ಕ್ಯಾಬ್ನಲ್ಲಿ ನಾಲ್ಕು ಜನ ಪ್ರಯಾಣಿಕರಿರ್ತಾರೆ ಡ್ರೈವರ್ ಕ್ಯಾಬ್ ಡ್ರೈವರ್ ನಿಮ್ಮವರೇ ಆಗಿರುತ್ತಾರೆ ನಾವು ಹೋಗಬೇಕಾಗಿರುತ್ತಂಥ ಸ್ಥಳ ಮೈಸೂರು ಬೆಂಗಳೂರಿನಿಂದ ಮೈಸೂರಿಗೆ

ನಮ್ಮ ವಿಳಾಸ ಜೆ ಪಿ ನಗರ ಆರನೇ ಹಂತ ಹದಿನೈದನೇ ಕ್ರಾಸ್ ಬೆಂಗಳೂರು ಇಲ್ಲಿಗೆ ಸಾಧ್ಯವಾದಷ್ಟು ಒಂದು ಹತ್ತು ನಿಮಿಷ ಮುಂಚಿತವಾಗಿ ಬಂದು ನನಗೆ ಫೋನ್ ಮಾಡಿ ನಾನು ನಿಮಗೆ ಲೊಕೇಷನನ್ನ ಕಳ್ಸ್ಕೊಟ್ಟಿರುತ್ತೇನೆ ನೀವು ಬಂದು ನಮ್ಮನ್ನು ಪಿಕಪ್ ಮಾಡಿ ಮೈಸೂರಿಗೆ ಹೋಗಿ ಅಲ್ಲಿನ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿಕೊಂಡು ನಾವು ಅಂದೇ ರಾತ್ರಿ ವಾಪಸ್ಸು ನಮ್ಮ ಮನೆಗೆ ಬರುವುದು